ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವ ಸ್ಥಳೀಯ ಶಿಕ್ಷಣ ಅಂದರೆ ಎಲ್ಲ ರೀತಿಯ ಗೋರ್ಮೆಂಟ್ ಸ್ಕೂಲುಗಳಲ್ಲಿ ಪ್ರೊವೇಟ್ ಸ್ಕೂಲುಗಳಲ್ಲಿ ಎಲ್ಲ ರೀತಿಯು ಒಳ್ಳೆ ಒಂದು ಶಿಕ್ಷಣವನ್ನು ಕೊಡ್ತಾರೆ ಕಲಿಕಾ ಅವಕಾಶಗಳಂದ್ರೆ ಸುಮಾರು ಕೋಚಿಂಗ್ ಸೆಂಟರ್ಗಳಿದಾವೆ ಐ ಎ ಎಸ್ ಕೆ ಎ ಎಸ್ ಮತ್ತು ಬಿ ವಿ ಬಿ ಇ ಎಲ್ಲಾದುಕ್ಕು ಎಲ್ಲ ರೀತಿಯ ಒಂದು ಓದಿನ ವ್ಯವಸ್ಥೆ ಆಗ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗ್ಬೋದು ಕಂಪ್ಯೂಟರ್ ಆಗ್ಬೋದು ಮತ್ತು ಇಂಟರ್ನೆಟ್ ಬಗ್ಗೆ ತಿಳಿಯು ಅಂತಹ ಕೆಲವೊಂದು ಜಾಲಗಳು ಎಲ್ಲ ರೀತಿಯ ಒಂದು ಅವಕಾಶಗಳು ಕೋಲಾರದಲ್ಲಿ ಲಭ್ಯವಿದೆ ಸೊ ಶಿಕ್ಷಣ ಕಲಿಕೆಯ ಅವಕಾಶಗಳು ತುಂಬಾ ಇದೆ ಅದ್ರ ಬಗ್ಗೆ ಅಭಿವೃದ್ಧಿನೂ ಆಗಿದೆ ಇಲ್ಲಿ ಸುಮಾರು ಎಲ್ಲ ಒಂದು ವಿದ್ಯಾರ್ಥಿಗಳು ಎಲ್ಲ ಪದವೀಧರರು ಪದವಿ ಮುಗಿಸಿದ ನಂತರ ಸುಮಾರು ಕೋಚಿಂಗ್ ಸೆಂಟರ್ಗಳಿಗೆ ಪ್ರವೇಶ ಹೊಂದುತಾರೆ ಅದು ಕ ಸ್ಪೋಕನ್ ಇಂಗ್ಲೀಷ್ ಆಗ್ಬೋದು ಠೈಪಿಂಗ್ ಆಗ್ಬೋದು ಕೋ ಮತ್ತು ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗಳ್ಗಾಗ್ಬೋದು ತರಬೇತಿಯನ್ನು ಪಡೀತಾರೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಸ್ಥಿತಿ ಗತಿಗಳು ಹೇಗಿವೆ ಅಂದರೆ ಈಗ ಪ್ರಾವೇಟ್ ಸ್ಕೂಲುಗಳ್ಗಿಂತ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ ಒಂದು ಬಿಸಿ ಊಟಿನ ವ್ಯವಸ್ಥೆ ಆಗ್ಬೋದು ಒಂದು ಮಧ್ಯಾಹ್ನ ಮಧ್ಯಾಹ್ನದ ಊಟದ ವ್ಯವಸ್ಥೆಯಿಂದ ಹಿಡಿದು ಹಾಲು ಮೊಟ್ಟೆ ಇವೆಲ್ಲವನ್ನೂ ಕೊಟ್ಟು ಮಕ್ಕಳಿಗೆ ಪ್ರೇರೇಪಿಸ್ತಾ ಇದ್ದಾರೆ ಹಾಂ ನಾವು ಸ್ಕೂಲುಕ್ಸಿ ಹೋಗ್ಬೇಕು ಎಲ್ಲ ರೀತಿ ಸೌಲಭ್ಯಗಳಿದೆ ಅಲ್ಲಿ ಒಂದು ಆಟದ ಮೈದಾನವಾಗ್ಬೋದು ಒನ್ ಎಲ್ಲ ರೀತಿಯ ಮನರಂಜನಾ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲೂ ಉನ್ನತವಾಗಿದೆ ಉನ್ನತ ವ್ಯಾಸಂಗದ ಕಾಲೇಜುಗಳು ಸಹಿತವೂ ಅಷ್ಟೆ ಬಿ ಎ ಬಿ ಕಾಮ್ ಬಿ ಬಿ ಎಮ್ ಮಾಡುವ ಪ್ರತಿಯೊಂದು ಕಾಲೇಜುಗಳು ಮತ್ತು ಪಿ ಯು ಆಗ್ಬೋದು ಡಿಗ್ರಿ ಎಲ್ಲ ಥರದ ಕಾಲೇಜುಗಳಲ್ಲಿ ಉನ್ನತವಾದ ಶಿಕ್ಷಣ ದೊರೆಯೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲು ಒಳ್ಳೆಯ ಶಿಕ್ಷಣ ದೊರೆಯುತ್ತೆ